ಇದು ಅಭಿಷೇಕ್ ಅವರು ಮಾತಾಡ್ತಿರೋದ ನಮಸ್ತೆ ನಮ್ಮದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಮದುವೆ ಇದೆ ಹಾಂ ನೀವು ಅದಕ್ಕೆ ಮದುವೆ ತಯಾರಿಗಳು ಮಾಡಿಕೊಡ್ತೀರಾ ಅಂತ ಕೇಳೋಕ್ಕಾಗಿ ಫೋನ್ ಮಾಡಿದ್ವಿ ನನ್ನ ಗೆಳತಿಯಿಂದ ಈ ನಂಬರ್ ಸಿಕ್ಕಿದೆ ಹಾಂ ನೀವು ಯಾವ ಯಾವ ಥರ ಮ ಅಲಂಕಾರಗಳನ್ನೆಲ್ಲ ಮಾಡ್ಕೊಡ್ತೀರಾ ಊಟದ್ದು ಎಲ್ಲ ಯಾವ ಥರ ಇದೆ ಖರ್ಚು ಎಷ್ಟಾಗ್ಬೋದು ನಿಮ್ಮದು ಹಾಂ ಹಾಂ ಹೌದಾ ಅದರ ಖರ್ಚುಗಳೆಲ್ಲ ಎಲ್ಲ ಒಟ್ಟಿಗೇನ ಇಲ್ಲ ಬೇರೆ ಬೇರೆ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆ ಥರ ತಗೊತೀರಾ ಹೌದಾ ಹೌದಾ ನಮಗೆ ದಾವಣಗೆರೆಯಲ್ಲೇ ನಡಿಬೇಕಿತ್ತು ಮದುವೆ

ನಮಗೆ ಸ್ವಲ್ಪ ಮೀಡಿಯಂ ಮಧ್ಯದ ವರ್ಗದ ಥರ ತುಂಬ ಜಾಸ್ತಿ ಖರ್ಚು ಬೇಡ ತುಂಬ ಕಡಿಮೆ ಖರ್ಚಲ್ಲೂ ಬೇಡ ನಾರ್ಮಲಾಗಿ ಮಾಡಬೇಕಂತ ಆಸೆ ಹೌದು ಮೆಹೆಂದಿ ಅರಿಶಿನ ಮತ್ತು ರಿಸೆಪ್ಶನ್ ಆರತಕ್ಷತೆ ಇರುತ್ತೆ ಮದುವೆ ದಿನವೇ ಎರಡು ದಿನದಲ್ಲೇ ಎಲ್ಲ ಎಲ್ಲ ಫಂಕ್ಷನ್ಗಳೂ ಆಗಬೇಕು ಹಿಂದಿನ ದಿನ ಮೆಹೆಂದಿ ಮತ್ತು ಅರಿಶಿನ ನಡೆಯುತ್ತೆ ಮರುದಿನ ಬೆಳಗ್ಗೆ ಮದುವೆ ಮತ್ತೆ ಸಂಜೆ ಆರತಕ್ಷತೆ ಇರುತ್ತೆ ಮಾಡ್ಕೊಡ್ತೀರಾ ಹಾಂ ನಾವು ನಮಗೇನೇನು ಬೇಕಂತ ಎಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತೀವಿ ಹಾಂ ಕೊಟ್ಟಿದ ನಂತ್ರ ಮತ್ತೆ ನೀವದನ್ನು ಒಂದ್ಸಲ ನೋಡಿ ನಮಗೆ ಮತ್ತೆ ಕಾಲ್ ಮಾಡಿ ಹಾಂ ಓಕೆ ಸರಿ ಸರ್ ಧನ್ಯವಾದ